ನಮ್ಮ ಮನೆಯಲ್ಲಿ ಇಲ್ಲಿ ಸೊಳ್ಳೆ ಕಚ್ಬಾರ್ದು ಅಂದ್ರೆ ಮನೆಯೆಲ್ಲ ಕ್ಲೀನ್ ಇಡ್ಬೇಕು ಸುತ್ತಮುತ್ತ ಎಲ್ಲ ಕ್ಲೀನಾಗಿ ಇಡ್ಬೇಕು ಆಮೇಲೆ ಇದು ಡ್ರಮ್ಮು ಎಲ್ಲ ಅದ್ರಲ್ಲಿ ನೀರು ಇರುತ್ತಲ್ಲ ಅದು ಟಪ್ಪುಗಳು ಡ್ರಮ್ಗಳು ಇಲ್ಲಾಂದ್ರೆ ಅದು ಟೈರ್ಗಳು ಅದೆಲ್ಲ ಆಚೆ ಇಟ್ಟಿರ್ತಿವಲ್ವ ನಾವು ಅದೆಲ್ಲ ಅದರಲ್ಲಿ ಜಾಸ್ತಿ ದಿನ ಒಂದು ಮೂರು ದಿನ ಬಿಟ್ಟು ಜಾಸ್ತಿ ನೀರು ಇಕ್ಬಾರ್ದು ಏಕೆಂದ್ರೆ ಆಚೆಯಿಂದ ಸೊಳ್ಳೆಗಳು ಬಂದು ಅಲ್ಲಿ ಕೂತ್ಕೊಂಡು ಅದು ಡೆಂಗು ಥರ ಇದಾಗುತ್ತೆ ಆಮೇಲೆ ಒಳಗಡೆ ಎಲ್ಲ ಬಂದು ಮಕ್ಕಳು ಇರ್ತಾರಲ್ಲ ಅಲ್ಲಿ ಎಲ್ಲ ಕಚ್ಚಿದ್ರೆ ಅಲ್ಲೆಲ್ಲ ಡೆಂಗು ಜ್ವರ ಬಂ ಬಂದು ಬಿಡುತ್ತೆ ಅದಕ್ಕೋಸ್ಕರ ನಾವು ದಿನ ಅದು ಕ್ಲೀನ್ ಎಲ್ಲ ಮನೆ ಎಲ್ಲ ಕ್ಲೀನಾಗಿಡಬೇಕು ಆಮೇಲೆ ಆಚೆಕಡೆ ಇರೋದು ನೀರುಗಳು ಎಲ್ಲ ಅದೆಲ್ಲಾ ಕ್ಲೀನಾಗಿ ಇಡ್ಬೇಕು ಆಮೇಲೆ ಮಕ್ಕಳನ್ನು ಸೊಳ್ಳೆ ಕಚ್ಚಬಾರ್ದೆಂದ್ರೆ ಮನೆ ಒಳಗಡೆ ಎಲ್ಲ ಚೆನ್ನಾಗಿ ಕ್ಲೀನಾಗಿಡಬೇಕು ಮಕ್ಕಳನ್ನು ದಿನ ಸ್ನಾನ ಮಾಡಿಸಿ ಅವ್ರಿಗೆ ಕ್ರೀಮು ಅದೆಲ್ಲ ಸೊಳ್ಳೆ ಕಚ್ದಿರೋ ಕ್ರೀಮ್ ಇರುತ್ತಲ್ಲ ಅದೆಲ್ಲ ಯೂಸ್ ಮಾಡಬೇಕು ಅದೆಲ್ಲ ಯೂಸ್ ಮಾಡಿದ್ರೆ ಸೊಳ್ಳೆ ಬಂದು ಕಚ್ಚೋಲ್ಲ ಆಮೇಲೆ ಅದು ಸಾಯಂಕಾಲ ನಾಲ್ಕು ಗಂಟೆ ಒಂದು ಐದು ಗಂಟೆ ಆದಮೇಲೆ ಇದು ಬಾಗ್ಲು ಎಲ್ಲ ಮುಚ್ಚಿಬಿಟ್ಟು ಆಮೇಲೆ ಸೊಳ್ಳೆ ಬತ್ತಿ ಇದ್ರೆ ಅದು ಇಡ್ಬೇಕು ಮಕ್ಕಳನೆಲ್ಲ ಆಚೆ ಕಳಿಸ್ಬಾರ್ದು ಸಾಯಂಕಾಲ ಆವಾಗ ಏಕೆಂದ್ರೆ ಸೊಳ್ಳೆಗಳು ಜಾಸ್ತಿ ಮೋರಿಯಲ್ಲಿ ಅದೆಲ್ಲ ಇರುತ್ತೆಲ್ಲ ಅದು ಸೊಳ್ಳೆ ಎಲ್ಲ ಕಚ್ಚಿ ಬಿಡುತ್ತೆ ಅದಕ್ಕೋಸ್ಕರ ಮನೆಯಲ್ಲಿಯೇ ನಾವು ಮಕ್ಕಳು ನನ್ನ ಮಕ್ಕಳನ್ನು ಇಟ್ಟು ನಾವು ಸೊಳ್ಳೆ ಕಚ್ದಿರೋ ನೋಡ್ಕೊನ ಅದು ನೋಡ್ಕೊಳ್ಬೇಕು ಅದು ಬಾಗಿಲು ಎಲ್ಲ ಮುಚ್ಚಿ ಇದು ವಿಂಡೋಸು ಅದು ಎಲ್ಲ ಕ್ಲೋಸ್ ಮಾಡಿ ಆಮೇಲೆ ಇದು ಸ್ಕೀನ್ ಎಲ್ಲ ಕ್ಲೋಸ್ ಮಾಡಿ ಅದೆಲ್ಲ ನಾವು ಇಡ್ಬೇಕು ಇಕ್ಕಿದ್ರೆ ಸೊಳ್ಳೆ ಒಳಗಡೆ ಬರೋಲ್ಲ ಅಕಸ್ಮಾತ್ ಏನಾದ್ರೂ ಸೊಳ್ಳೆ ಎಲ್ಲ ಬಂದು ಕಚ್ಚಿದ್ರೆ ಅದೆಲ್ಲ ಜಾಸ್ತಿ ಜ್ವರ ಬರುತ್ತೆ ಡೆಂಗು ಜ್ವರ ಬರುತ್ತೆ ಅದೊಂದು ಮಕ್ಕಳದ್ದು ರಕ್ತ ಎಲ್ಲ ಇದಾಗುತ್ತೆ ಅದಕ್ಕೋಸ್ಕರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅದು ಸೊಳ್ಳೆ ಎಲ್ಲ ಬರೋಲ್ಲ ನಾವು ಬೇರೆಯವ್ರಿಗುನೂ ಸೊಳ್ಳೆ ಕಚ್ಚದಿರೋ ಆ ಥರ ಹೇಳ್ಬೇಕು ಅವರ್ಗೆಲ್ಲಾರ್ಗುನೂ ಮೇನ್ ಇರೋದು ನೀರು ಆಮೇಲೆ ಕ್ಲೀನಾಗಿಡ್ಬೇಕು ಮನೆ ಸುತ್ತ ಮುತ್ತ ಎಲ್ಲ ಈ ಮೋರಿಗಳು ನಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಕ್ಲೀನಾಗಿಡ್ಬೇಕು ಅದೆಲ್ಲ ಇಕ್ಕಿದ್ರೆ ನಮಗೆ ಸೊಳ್ಳೆ ಬಂದು ಕಚ್ಚೋಲ್ಲ ಆಮೇಲೆ ಮಕ್ಕಳನ್ನು ಆಚೆ ಕಳಿಸುವಾಗಲೂ ಅಷ್ಟೆ ಸಾಯಂಕಾಲ ಆವಾಗ ಕಳಿಸ್ಬಾರ್ದು ಎಲ್ಲ ನೋಡಿಕೊಂಡು ಮೇಲೆ ಎಲ್ಲ ಸೊಳ್ಳೆ ಕಚ್ದಿರೋ ಎಲ್ಲ ಕ್ರೀಮೆಲ್ಲ ಸಿಗುತ್ತೆ ಅದೆಲ್ಲ ಹಚ್ಬಿಟ್ಟು ಎಲ್ಲ ಮನೆ ಮಕ್ಕಳನ್ನು ಆಚೆ ಕಳಿಸ್ಬೇಕು ಮನೆಯಲ್ಲಿ ಏನಾದ್ರೂ ಸೊಳ್ಳೆ ಬರುತ್ತೆ ಅಂತ ಇದ್ದರೆ ಗುಡ್ ನೈಟು ಅದು ಎಲ್ಲ ಇರುತ್ತೆಲ್ಲ ಅದು ಎಲ್ಲ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಸೊಳ್ಳೆ ಎಲ್ಲ ಆಚೆ ಹೋಗಿಬಿಡುತ್ತೆ ಮೇನ್ ಇರೋದು ಮನೆ ಕ್ಲೀನಾಗಿಡಬೇಕು ನೀರು ಜಾಸ್ತಿ ಮೂರು ದಿನದಿಂದ ಜಾಸ್ತಿ ಇಡ್ಬಾರ್ದು ಅದು ಇಕ್ಕಿದ್ರೇನೆ ಇದು ಸೊಳ್ಳೆ ಬರೋದು ಅದು ಕಚ್ಚೋದು ಅದು ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನು ಜ್ವರ ಡೆಂಗು ಜ್ವರ ಎಲ್ಲ ಬರೋದು ಅದೆಲ್ಲ ನೋಡ್ಕೊಳ್ಬೇಕು